ನಮ್ಮ ಕುಟುಂಬದಲ್ಲಿ ಕುಟ್ಟು ಬಜ್ಜಿ ತುಂಬ ಫೇಮಸ್ ಕುಟ್ಟು ಬಜ್ಜಿ ಮಾಡುವ ವಿಧಾನ ಹೇಗೆ ಅಂದ್ರೆ ಫಸ್ಟು ಒಂದು ಕಾವಲಿಯನ್ನು ಇಟ್ಟುಕೊಂಡು ಅದಕ್ಕೆ ಚಟ್ಲಿ ಇರುತ್ತಲ್ವ ಒಣ ಚಟ್ಲಿ ಅದನ್ನು ಹಾಕಿ ಫ್ರೈ ಮಾಡಬೇಕು ಆಮೇಲೆ ಅದು ಚೆನ್ನಾಗಿ ಫ್ರೈ ಆದ ಮೇಲೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಇಟ್ಕೋಬೇಕು ಒಂದು ಪ್ಲೇಟಿಗೆ ಹಾಕಿ ಇಟ್ಟುಕೊಂಡು ಆಮೇಲೆ ಬೆಳ್ಳುಳ್ಳಿ ಮೆಣಸು ಮತ್ತು ಹುಣಸೆಹಣ್ಣು ಸ್ವಲ್ಪ ಹಾಕಿ ಎಲ್ಲವನ್ನು ಹಾಕಿ ಒಂದು ಕಲ್ಲಿರುತ್ತೆ ಆ ಕಲ್ಲಲ್ಲಿ ಹಾಕಿ ಎಲ್ಲವನ್ನೂ ಕುಟ್ಟಬೇಕು ಅದ್ರ ಜೊತೆಗೆ ಚಟ್ಲಿನೂ ಹಾಕಿ ಸ್ವಲ್ಪ ಕುಟ್ಟಬೇಕು ಕುಟ್ಟಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಟ್ಟಿದ ಮೇಲೆ ಕುಟ್ಟು ಬಜ್ಜಿ ತಯಾರು ಆಗುತ್ತೆ ಅದನ್ನು ನಾವು ಗಂಜಿ ಜೊತೆ ಹಾಕಿಕೊಂಡು ಅಥವಾ ದೋಸೆ ಜೊತೆ ಹಾಕ್ಕೊಂಡು ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ